ನಮಗೆ ತೋಟಗಾರಿಕೆ ಅಂದರೆ ತುಂಬ ಇಷ್ಟ ಮೊದ್ಲಿಂದನೂ ಯಾಕೆಂದ್ರೆ ನಮ್ಮ ಮನೇಲಿ ತೋಟ ತೆಂಗಿನ ತೋಟ ಅಡಿಕೆ ತೋಟ ಬಾಳೆಗಿಡದ ಎಲ್ಲಾ ಇದೆ ಅದು ಅಲ್ಲದೆ ನಾವು ಹೂವಿನ ಗಿಡ ಎಲ್ಲ ಬೆಳೆಸ್ತೇವೆ ತರಕಾರಿ ಬೆಳೆಸ್ತೇವೆ ತರಕಾರಿ ನಾವು ಬೆಳೆಸಿದ್ದನ್ನೇ ತಿನ್ನುತ್ತೇವೆ ಯಾಕೆಂದ್ರೆ ಅದು ಉತ್ತಮ ನಾವು ಮನೆ ಗೊಬ್ಬರ ಹಾಕಿ ಅಂದರೆ ಸಾವಯವ ಗೊಬ್ಬರನೇ ಹಾಕಿ ಬೆಳೆಸಿರ್ತೇವೆ ನಮ್ಮ ಮನೇದೆ ಹಸು ಕರು ಎಲ್ಲ ಇದೆ ಅವುಗಳ ಗೊಬ್ಬರ ಹಾಕಿ ತೋಟ ಅಂದರೆ ಬಾಳೆಗಿಡಕ್ಕೆ ತೆಂಗಿನ ತೋಟಕ್ಕೆ ಅಡಿಕೆ ತೋಟಕ್ಕೆ ಅದ್ರ ಗೊಬ್ಬರನೇ ಹಾಕಿ ನಾವು ಇದು ಮಾಡ್ತೇವೆ ಆ ತೋಟದಲ್ಲಿ ಬಂದಂತಹ ತರಕಾರಿ ಆ ತರಕಾರಿ ಆಗಲಿ ಅಥವಾ ಹೂವು ಹೂವು ಮಾರುವಂತದ್ದು ಅಂದರೆ ಮಲ್ಲಿಗೆ ಎಲ್ಲ ಮಾರ್ತೇವೆ ನಾವು ಮಲ್ಲಿಗೆ ಗಿಡ ಸ್ವಲ್ಪ ಇದೆ ಮತ್ತು ತೋಟ ಇದು ತೋಟದಲ್ಲಿ ತೆಂಗಿನ ತೋಟ ತುಂಬ ಇದೆ ನಮಗೆ ಅಡಿಕೆ ತೋಟ ಇದೆ ಅಡಿಕೆ ಒಳ್ಳೆಯ ರೇಟಿದೆ ಇವಾಗ ತೆಂಗಿನಕಾಯಿಗು ಹಾಗೇ ಒಣ ಕೊಬ್ಬರಿ ಮಾಡ್ತೇವೆ ಕೊಬ್ಬರಿ ಮಾಡಿ ಮಾರ್ತೇವೆ ಎಣ್ಣೆ ಮ ತರ್ತೇವೆ ಅದರಿಂದ ತೆಂಗಿನೆಣ್ಣೆ ತುಂಬ ಒಳ್ಳೆಯದು ಅಡಿಗೆಗೆ ಅದು ಅಲ್ಲದೇ ನಾವು ತೆಂಗಿನ ಚಿಪ್ಪನ್ನು ಕೂಡ ನಾವು ಇದಕ್ಕೆ ಉಪಯೋಗಿಸ್ಬೋದು ಸ ಒಲೆಗೆ ಒಲೆ ಉರಿಸ್ತೇವೆ ತೆಂಗಿನ ಚಿಪ್ಪಿನಿಂದ ಅಂದರೆ ಯಾವುದನ್ನು ಬಿಸಾಡುವ ಹಾಗೆ ಇಲ್ಲ ತೋಟಗಾರಿಕೆಯಿಂದ ಮೊದ್ಲಿಂದಲೂ ನಮ್ಮ ಮನೇಲಿ ತೋಟ ಇದೆ ನಮ್ಮ ಅಪ್ಪ ಅಮ್ಮ ಅದರಿಂದ್ಲೇ ಜೀವನ ಸಾಗಿಸ್ತಾಯಿದ್ದರು ತೋಟದಿಂದಲೇ ಅಡಿಕೆ ಅಡಿಕೆ ತೋಟ ಈಗ ನೆಟ್ಟಿದ್ದಷ್ಟೇ ಅಡಿಕೆಯನ್ನು ನಮಗೆ ಅಲ್ಲಿ ಮನೇಲು ಯೂಸ್ ಮಾಡ್ತೇವೆ ವೀಳ್ಯ ತಿನ್ನುವಾಗ ಅಡಿಕೆ ಯೂಸ್ ಮಾಡ್ತಾರೆ ಅದು ಅದಲ್ಲದೆ ಮತ್ತೆ